ಹಲೋ ನಾನು ನಿನ್ನ ಸ್ನೇಹಿತೆ ಕರೆ ಮಾಡಿರೋದು ನಾನು ನಿನಗೆ ಎದಿಕ್ಕೆ ಇವಾಗ ಕರೆ ಮಾಡಿದೆ ಅಂತ ಅಂದರೆ ನಾನು ಒಂದು ಹೋಟೆಲನ್ನ ನೋಡಿದೆ ಅದು ಹೋಟೆಲ್ ಎಲ್ಲಿ ಬರುತ್ತೆ ಅಂತ ಅಂದರೆ ತುಮಕೂರಲ್ಲಿ ಬಸ್ ಸ್ಟ್ಯಾಂಡ್ ಏನು ಐತಲ್ಲಾ ಅದ್ರ ಪಕ್ಕ ಒಂದು ಹೋಟೆಲ್ ಐತೆ ಮಾನಸ ಅಂತ ಅಂದು ಆ ಹೋಟೆಲ್ಲು ಚೆನ್ನಾಗೈತೆ ಅಂತ ಹೇಳ್ತಾರೆ ಬಟ್ ನನಗ್ ಅಲ್ಲಿಂದ ನಂಗೆ ಆಹಾರ ಬೇಕಿತ್ತು ಕೆಲವೊಂದಿಷ್ಟು ನನಗ್ ಊಟ ಮಾಡಕೆ ಇವತ್ತು ರಾತ್ರಿ ಊಟ ಮಾಡಲಿಕ್ಕೆ ಆಹಾರ ಬೇಕಿತ್ತು ಅದಕ್ಕೆ ನಾನು ಆರ್ಡ್ರು ಮಾಡಬೇಕು ಅಂದ್ಕೊಂಡಿದ್ದೆ ನೀನು ಏನಾದ್ರೂ ಆ ಹೋಟೆಲ್ಲಿಗೆ ಹೋಗಿದ್ದೆ ಅಂತ ನಾನು ಕೇಳ್ಪಟ್ಟಿದ್ದೆ ನೀನು ಆವಾಗಲೇ ಹೋದ ತಿಂಗ್ಳು ಎಲ್ಲರೂ ಹೋಗಿದ್ರಲ್ಲಾ ಆವಾಗ ಹೇಗ್ ಇತ್ತು ನಿ ಆ ಹೋಟೆಲಿನಲ್ಲಿ ಯಾವ ಥರ ಫುಡ್ ಇತ್ತು ಯಾವ ಥರ ಆಹಾರ ಮಾಡ್ತಿದ್ದರು ಆಮೇಲೆ ಅದರದ್ದು ರೇ ಅದರ ರೇಟ್ ಬಗ್ಗೆ ಅದ್ರ ಬೆಲೆ ಎಷ್ಟು ಎಷ್ಟು ಇತ್ತು ಆಮೇಲೆ ಅದ್ರ ಬಗ್ಗೆ ಏನು ನಿನ್ನ ಅಭಿಪ್ರಾಯ ಏನು ಅನ್ನೋದು ನನಗ್ ಒಂದು ಸ್ವಲ್ಪ ಹೇಳು ನಿನ್ನ ಅಭಿಪ್ರಾಯ ಅಲ್ಲದೇ ಮತ್ತೆ ನಿನ್ನ ಜೊತೆ ಬಂದರಲ್ಲಾ ಏನು ಜನರುಗಳು ಇದ್ರಲ್ಲಾ ಅವರ ಅಭಿಪ್ರಾಯನು ಹೇಳು ಯಾಕೆಂದ್ರೆ ನೀ ಅಲ್ಲೇ ಹತ್ತಿರಾನೇ ಇದ್ಯಲ್ಲ ಅದು ಬೇರೆ ನೀನು ನಿಮ್ಮ ಮನೆ ಇರೋದು ಅದ್ರ ಪಕ್ಕನೇ ಅದಕ್ಕೆ ನಾನು ನಿನ್ಗೆ ಕೇಳ್ತಾ ಇದ್ದೀನಿ ಇದ್ರ ಬಗ್ಗೆ ನಿನಗೆ ಆ ಹೋಟೆಲ್ ಬಗ್ಗೆ ನಿನಗ್ ಏನು ಅನಿಸುತ್ತೆ ನಾನು ಅನಿಸುತ್ತೆ ಅನ್ನೋದನ್ನು ಹೇಳು ಯಾಕೆಂದ್ರೆ ನಾನು ಇವತ್ತು ನನ್ನ ಕುಟುಂಬ ಎಲ್ಲ ಸೆ ನನ್ನ ಕುಟುಂಬ ಎಲ್ಲ ಬಂದಿದೆ ಮನೆಯಲ್ಲಿ ಕಾರ್ಯಕ್ರಮ ಇರುವುದಕ್ಕಾಗಿ ನಾನು ಇವತ್ತು ರಾತ್ರಿ ಅಲ್ಲಿಂದನೇ ಆಹಾರವನ್ನು ತರ್ಸ್ಕೋತಾ ಇದ್ದೀನಿ ಅದಕ್ಕೆ ಚೆನ್ನಾಗಿರುತ್ತೋ ಇಲ್ಲವೋ ಅಲ್ಲಿದು ಆಹಾರದ್ದು ರುಚಿ ಬಗ್ಗೆ ನನ್ಗೆ ಬೇಕಿತ್ತು ಅಷ್ಟೇ ಅಲ್ಲದೇ ಅದರದ್ದು ಇದು ಅದರ ರೇಟ್ ಬಗ್ಗೆಯೂ ನನಗ್ ಹೇಳಬೇಕಾಗಿತ್ತು ನೀನು ಸೊ ನಿನಗೆ ಟೈಮ್ ಸಿಕ್ಕರೆ ನನಗೆ ಅದ್ರ ಬಗ್ಗೆ ಹೇಳು ಅದ್ರ ಅಭಿಪ್ರಾಯನ ನನ್ನ ನನ್ನ ಜೊತೆ ಹಂಚಿಕೋ ಅಂತ ಹೇಳ್ಲಿಕ್ಕೆ ನಾನು ನಿನಗೆ ಕರೆ ಮಾಡಿದೆ